ನಮ್ಮ ಇತಿಹಾಸ ಎಂಬುದು ಒಂದು ಉತ್ತಮವಾದ ಒಂದು ಸಮಾಜದ ಇದರ ಅಭಿವೃದ್ಧಿ ಆಗಿರುತ್ತೆ ಇತಿಹಾಸದ ಅಂದರೆ ನೀವು ಅವಾಗಿನ ರಾಜರು ಹಾಗೆ ಯಾವ ಥರ ಆಳ್ವಿಕೆಯನ್ನು ಮಾಡಿದರು ಅದ್ರ ಬಗ್ಗೆ ಇತಿಹಾಸ ಎಂದು ಕರೆಯುತ್ತಾರೆ ಪೂರ್ವ ಕ್ರಿ ಶ ಅಂತೆಲ್ಲ ಕರೀತಾರಲ್ವ ಅದ್ರ ಬಗ್ಗೆ ಇಲ್ಲಿ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ನನಗೆ ಈಗ ಶಿವಾಜಿ ಇತಿಹಾಸದ ಬಗ್ಗೆ ನನಗೆ ತುಂಬ ಇಷ್ಟ ಹಾಗಾಗಿ ಶಿವಾಜಿ ಅವರ ವಾ ಫಿಲ್ಮ್ ಆಗಿರಲಿ ಫಿಲಮ್ ಅಂದರೆ ಶಿವಾಜಿಯವರು ಮಾಡ್ದಂಥ ಮಾಡಿದಂತಹ ಒಡನಾಟ ಹಾಗೂ ಅವ್ರು ಮಾಡಿದಂಥ ಯುದ್ಧ ಅತಿ ಪ್ರಮುಖ ನನಗೆ ಇಷ್ಟವಾದದ್ದು ಈಗ ನನಗೆ ಇತಿಹಾಸ ಅಂತೇಳಿ ಬಂದರೆ ನನಗೆ ಶಿವಾಜಿ ಮತ್ತು ರಾಣಿ ಚೆನ್ನಮ್ಮ ಆಗಲಿ ಆಮೇಲೆ ಇನ್ನೂ ಹಲವಾರು ಕೆಲವು ಸಂಗೊಳ್ಳಿ ರಾಯಣ್ಣ ಆಗಲಿ ಹಲವಾರು ಇತಿಹಾಸ ಐತಿಹಾಸಿಕರು ಈ ಸಮಾಜದಲ್ಲಿ ಇತಿಹಾಸದ ಬಗ್ಗೆ ಒಬ್ಬೊಬ್ಬರು ಒಂದೊಂದನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈಗ ಇತಿಹಾಸ ಅಂತ ಬಂದರೆ ಅದೇ ಅತಿ ಹೆಚ್ಚು ನಾವು ಇಷ್ಟಪಡುವಂಥ ಹಿಂದುತ್ವ ಅಂತ ಇಷ್ಟಪಡುವಂತಹ ಶಿವಾಜಿಯನ್ನೇ ನಾವು ಆರಿಸಿಕೊಳ್ಳುತ್ತೇವೆ ಈಗ ಶಿವಾಜಿ ಎಂಬುವವ್ರು ಒಂದು ಒಳ್ಳೆಯ ಹೆಸರು ಅವರು ಮಾಡಿದಂತಹ ಕೊಡುಗೆ ಆಗಿರಲಿ ಅವರು ಮಾಡಿದಂಥ ಅನೇಕ ಅಭಿವೃದ್ಧಿಗಳಾಗಿರಲಿ ಹಾಗೇ ಅನೇಕ ಅದ್ರ ಬಗ್ಗೆ ಅನು ಮಾಹಿತಿಯನ್ನು ನೀಡಿದರಾಗಲಿ ಈಗ ಮತ್ತು ಐತಿಹಾಸಿಕ ಅಂತ ಬಂದರೆ ಈ ಕೃಷ್ಣದೇವರಾಜ ಒಡೆಯರು ಮೈಸೂರು ಆಸ್ತಾನದಲ್ಲಿದ್ದು ಅವರು ಮಾಡಿದಂತಹ ಕೊಡುಗೆಗಳಾಗಲಿ ಜನಪ್ರಿಯರಿಗೆ ಸಹಾಯ ಮಾಡಿದ್ದಾಗಲಿ ಅವರು ಶಿಕ್ಷಣಕ್ಕೆ ಅತಿ ಹೆಚ್ಚು ಇತಿಹಾಸ ಐತಿಹಾಸಿಕವನ್ನು ಇತಿಹಾಸದಲ್ಲಿ ಬರೆದಿದ್ದಾರೆ ಮಕ್ಕಳಿಗೆ ಅಭಿವೃದ್ಧಿ ಹಾಗೂ ಸ್ಕಾಲರ್ಷಿಪ್ಪು ಬಗ್ಗೆಯನ್ನು ಅವ್ರು ಸ್ವಂತ ಗೌರ್ಮೆಂಟ್ ಇದರಿಂದ ವಹಿಸಿದ್ದರು ಹಾಗಾಗಿ ನನಗೆ ಇತಿಹಾಸ ಅಂತೇಳಿ ಬಂದರೆ ಶಿವಾಜಿ ಆಮೇಲೆ ಕೃಷ್ಣದೇವರಾಜ ಒಡೆಯರು ರಾಣಿ ಚೆನ್ನಮ್ಮ ಇನ್ನೂ ಐತಿಹಾಸಿಕ ಪ್ರಮುಖ ಕಲೆಗಾರರು ಇದ್ದಾರೆ ಹಾಗೆಯೇ ಇಲ್ಲಿ ನಾವು ಇತಿ ಇತಿಹಾಸಿಕ ಅಂದರೆ ನಿಮ್ಮಲ್ಲಿ ಏನು ಇಷ್ಟಪಡ್ತೀವಿ ಇತಿಹಾಸದ ಬಗ್ಗೆ ನೀವು ಏನು ತಿಳ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಈ ಮಾಹಿತಿಯನ್ನು ನಾವು ಇಲ್ಲಿ ನೀಡುತ್ತಿದ್ದೀವಿ ಇತಿಹಾಸ ಅಂದರೆ ಅದೇ ನಿಮಗೆ ನಿಮ್ಮ ಈಗ ನನಗೆ ಶಿವಾಜಿ ಇಷ್ಟ ಆಗಿರ್ಬೋದು ನಿಮಗೆ ಬೇರೆ ಥರ್ದೋರ್ ಯಾರೋ ಒಬ್ಬರು ಇಷ್ಟ ಆಗಿರ್ತಾರೆ ಅವರು ಮಾಡಿದಂಥ ಕೊಡುಗೆಗಳಾಗಲಿ ಅಂದರೆ ಅವರಿಂದ ನೀವು ಏನು ತಿಳಿದಿದ್ದೀರಿ ಅವರಿಂದ ನೀವು ಏನು ಕಲಿತಿದ್ದೀರಿ ಮತ್ತು ಅವರಿಂದ ನೀವು ಬೇರೆಯೋರಿಗೆ ಎಷ್ಟು ಇದು ಮಾಡ್ಬೋದು ಅಂತ ಹೇಳಿ ಇದ್ರ ಬ ಇತಿಹಾಸದ್ರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಿದ್ವಿ ಇತಿಹಾಸದ ಬಗ್ಗೆ ನಾನು ಅತಿ ಹೆಚ್ಚು ತಿಳ್ಕೊಂಡಿದ್ದೀನಿ ಏಕೆಂದ್ರೆ ನಾನು ಸಮಾಜ ವಿಜ್ಞಾನದಲ್ಲಿ ನಂದೇ ಅತಿ ಹೆಚ್ಚು ನನ್ನದು ಆ ಅದರಲ್ಲಿ ನನ್ನ ಮಾರ್ಕ್ಸ್ ಬಂದಿರೋದು ನನಗೆ ಇಷ್ಟವಾದದ್ದು ಸಬ್ಜೆಕ್ಟ್ ವಿಷಯ ಅಂದ್ರೂ ನನಗೆ ಸಮಾಜ ವಿಜ್ಞಾನವೇ ಆಗಿತ್ತು ಅದರಲ್ಲಿ ಇತಿಹಾಸದ ಬಗ್ಗೆ ಹಿಸ್ಟ್ರಿ ಬಗ್ಗೆ ನನಗೆ ತುಂಬ ಆಸಕ್ತಿ ಇತ್ತು ಅದ್ರ ಬಗ್ಗೆ ನನಗೆ ಈ ಶಿವಾಜಿ ಆಗಿರ್ಬೋದು ಇವ್ರ ಬಗ್ಗೆ ಎಲ್ಲ ಅತಿ ಹೆಚ್ಚು ನನಗೆ ಒಂದು ಒಳ್ಳೆಯ ಇತಿಹಾಸ ಬ್ ಇದೆ